ಹೌದು ನಾನು ನರ್ತನವನ್ನು ಬೇರೆಯವರಿಂದ ಕಲಿತಿದ್ದೇನೆ ನಾವು ಸ್ವತಃ ನೃತ್ಯ ಪ್ರಯೋಜನವು ಸಹ ಮಾಡಿದ್ದೀವಿ ಈಗ ಟಿ ವಿ ಶೋಸ್ಗಳಲ್ಲಿ ನೋಡಿ ಆಗಿರ್ಬೋದು ಯೂಟ್ಯೂಬ್ ಚಾನೆಲ್ಸ್ಗಳನ್ನು ನೋಡಿ ಆಗಿರ್ಬೋದು ಇನ್ನೂ ಮುಂತಾದ ಮುಂತಾದ ಕಾರ್ಯಕ್ರಮಗಳನ್ನು ನೋಡಿ ನಾವೇ ಸ್ವತಃ ನೃತ್ಯವನ್ನು ಸಹ ಕಲಿತಿದ್ದೇನೆ ಬೇರೆ ವ್ಯಕ್ತಿಗಳಿಂದಲೂ ಸಹ ಕಲಿತಿದ್ದೇನೆ ಐ ಮೀನ್ ನಾವು ಸ್ಕೂಲ್ ಏಜಲ್ಲಿ ಆಗಿರ್ಬೋದು ಕಾಲೇಜ್ ಡೇಸಲ್ಲಿ ಆಗಿರ್ಬೋದು ನೃತ್ಯವನ್ನು ಮಾಡಿದ್ದೇವೆ ಅವರು ಹೇಳ್ಕೊಂಕೊಡೋವಂತ ನೃತ್ಯಗಳು ತುಂಬ ಯೂಸ್ಫುಲ್ ಆಗ್ತಿತ್ತು ಇನ್ನು ಮಿ ಮಿಸ್ ನ್ಯಾಷನಲ್ ಫೆಸ್ಟಿವಲ್ಸ್ಗೆ ನಾವು ಸ್ಕೂಲಲ್ಲಿ ಕಾಲೇಜಸಲ್ಲಿ ಡಾನ್ಸ್ ಆಡ್ತಾಯಿದ್ವಿ ಆವಾಗ ನನಗೆ ತುಂಬ ಅಂದರೆ ತುಂಬ ಇಷ್ಟ ಇತ್ತು ಡಾನ್ಸ್ ಅನ್ನೋದು ಈಗೂ ಅಷ್ಟೇ ನಾವು ಬೇರೆಯವರಿಗೆ ಹೇಳ್ಕೊಂಕೊಡಕು ಸಹ ಯೂಸ್ಫುಲ್ ಆಗಿರುತ್ತೆ ಅವರು ಹೇಳ್ಕೊಂಕೊಡ್ತಿದ ಜಾನಪದ ನೃತ್ಯ ಆಗಿರ್ಬೋದು ಕ್ಲಾಸಿಕಲ್ ಡಾನ್ಸ್ ಆಗಿರ್ಬೋದು ಇನ್ನೂ ಮುಂತಾದಂತಹ ಡಾನ್ಸ್ಗಳು ತಿಳ್ ಹೇಳ್ಕೊಡ್ತಾ ದ ಡ್ರೆಸ್ ಡ್ರೆಸ್ಸಿಂಗ್ ಸ್ಟೈಲು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾಯಿತ್ತು ನಾವು ಹಾಕೋಂಥ ಸ್ಟೆಪ್ಗಳು ಜನ ಜನರಿಗೂ ಸಹ ತುಂಬ ಇಷ್ಟ ಆಗ್ತಾಯಿತ್ತು ಅವುಗಳಿಂದಲೂ ಸಹ ಜನರು ಜನರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸಂತೋಷ ಪಡ್ತಾಯಿದ್ರು ಇನ್ನೂ ಮುಂತಾದಂಥವುಗಳಲ್ಲಿ ನಾವು ಡಾನ್ಸನ್ನ ಆಡ್ತಾಯಿದ್ವಿ ಇನ್ನೂ ಇನ್ನೂ ಇನ್ನೂ ಮುಂತಾದ ಶೋಗಳನ್ನು ನೋಡಿ ಸಹ ನಾವು ಹಲವಾರು ಸ್ಟೆಪ್ಗಳನ್ನ ಕಲ್ತ್ಕೊಂತಿದಿವಿ ಇನ್ನೂ